ತುಮಕೂರಿನಲ್ಲಿ ರಾಜ್ಯದ ಕಲಾಪರಂಪರೆಯನ್ನು ಪ್ರದರ್ಶಿಸುವ ಕಲಾ ಗ್ಯಾಲರಿಗಳು ಮತ್ತು ಕಲಾ ವಸ್ತುಸಂಗ್ರಹಾಲಯಗಳು ಇಲ್ಲಿವೆ ಸಂತಾನ್ ಪ್ರೆಸಿಸ್ ಕ್ಲೆಸ್ವಿಯರ್ ಮ್ಯೂಸಿಯಮ್ ತುಮ್ಕೂರು ಇದು ಇರುವ ಸ್ಥಳವೆಂದರೆ ತುಮಕೂರು ನಗರದ ಕೇಂದ್ರದಲ್ಲಿರುವ ಈ ಮ್ಯೂಸಿಯಮ್ ತುಮಕೂರು ಜಿಲ್ಲೆಯ ಕಲಾ ಪರಂಪರೆಯನ್ನು ಪ್ರದರ್ಶಿಸುತ್ತದೆ ಮತ್ತು ವಸ್ತು ಪ್ರದರ್ಶನಗಳು ಮ್ಯೂಸಿಯಮ್ನಲ್ಲಿ ಚಿತ್ರಕಲೆ ಶಿಲ್ಪಕಲೆ ಕರಕುಶಲ ವಸ್ತುಗಳು ಮತ್ತು ಇತರ ಕಲಾಕೃತಿಗಳ ವಸ್ತು ಪ್ರದರ್ಶನಗಳಿವೆ ಭೇಟಿ ನೀಡಿದ ಸಮಯಗಳೆಂದರೆ ಗ್ಯಾಲರಿಯು ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ತೆರೆದಿರುತ್ತದೆ ಮತ್ತು ಶ್ರೀರಾಮಾನುಚಾರ್ಯರ ಚಾರಿಟೇಬಲ್ ಟ್ರಸ್ಟ್ ಕಲಾ ಗ್ಯಾಲ್ರಿ ತುಮಕೂರು ಸ್ಥಳ ತುಮಕೂರು ನಗರದ ಕೇಂದ್ರದಲ್ಲಿರುವ ಈ ಗ್ಯಾಲರಿಯಲ್ಲಿ ಪ್ರದರ್ಶಿತವಾಗುವ ಕಲಾಕೃತಿಗಳು ರಾಜ್ಯದ ವಿವಿಧ ಕಲಾವಿದರಿಂದ ಬಂದಿದೆ ವಸ್ತು ಪ್ರದರ್ಶನಗಳೆಂದರೆ ಗ್ಯಾಲ್ರಿಯಲ್ಲಿ ಚಿತ್ರಕಲೆ ಶಿಲ್ಪಕಲೆ ಛಾಯಾಗ್ರಹಣ ಮತ್ತು ಇತರ ಕಲಾಕೃತಿಗಳು ಪ್ರದರ್ಶನಗಳಿವೆ ಭೇಟಿ ನೀಡುವ ಸಮಯಗಳೆಂದರೆ ಗ್ಯಾಲರಿಯು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ತೆರೆದಿರುತ್ತದೆ ಈ ಕಲಾ ಗ್ಯಾಲರಿಗಳು ಮತ್ತು ಕಲಾವಸ್ತು ಸಂಗ್ರಹಾಲಯಗಳು ತುಮಕೂರಿನ ಕಲಾ ಪರಂಪರೆಯನ್ನು ಅನ್ವೇಷಿಸಲು ಉತ್ತಮ ಸ್ಥಳವಾಗಿವೆ